ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಜನರಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಪರವಾಗಿಲ್ಲ ನಗರ ಪಾಲಿಕೆಗಳು ತುಂಬ ಚೆನ್ನಾಗಿವೆ ಅಂದರೆ ಈಗ ನಗರ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಮನೆಗೇ ಬಂದು ಅವರೇ ಕಸವನ್ನು ತೊಗೊಂಡು ಹೋಗ್ತಾರೆ ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಸ್ವಚ್ಛತೆಗೆ ಮಹತ್ವವನ್ನು ನೀಡಿದ್ದಾರೆ ಅದೇ ರೀತಿ ಅಂತಹ ಅಮೃತ್ ಸರ ಅಮೃತ ಸರೋವರ ಯೋಜನೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯು ಪ್ರಥಮ ಸ್ಥಾನದಲ್ಲಿದೆ ಇದು ಹೆಮ್ಮೆಯ ಯೋಜನೆ ಅಂತನೂ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಜಿಲ್ಲಾಡಳಿತ ಕ್ರಮವನ್ನು ವಹಿಸ್ಕೊಂಡಿದೆ ಎಲ್ಲದ್ರಲ್ಲೂ ತುಂಬ ಚೆನ್ನಾಗಿ ಸರ್ಕಾರ ಎಲ್ಪ್ಫುಲ್ಲಾಗಿದೆ ನಮ್ಮ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸುವಲ್ಲಿ ನಗರ ಪಾಲಿಕೆಗಳು ತುಂಬ ಶ್ರಮಿಸ್ತಾ ಇದೆ